ಹಾಂ ಹೇಳ್ರಿ ಎಷ್ಟು ವರ್ಷ ಎಕ್ ಎಕ್ಸ್ಪೀರಿಯೆನ್ಸ್ ಆಗ್ಯದ ರೀ ಅಂದರೆ ನೀವು ಫಿಫ್ಟಿ ಪರ್ಸೆಂಟ್ ರಿಜಿಸ್ಟ್ರೇಷನ್ ಅಮೌಂಟ್ ಕೊಡ್ಬೇಕಾಗುತ್ತೆ ರೀ ನಾನು ವೇಕೆನ್ಸಿ ಇದ್ದರೆ ತಿಳಿಸ್ತೀನಿ ರೀ ಈಗ ವೇಕೆನ್ಸಿ ಅವಾ ರೀ ಬಟ್ ನೀವು ಫಿಫ್ಟಿ ಪರ್ಸೆಂಟ್ ರಿಜಿಸ್ಟ್ರೇಷನ್ ಅಮೌಂಟ್ ಕೊಡ್ತೀನಿ ಅಂದ್ರೆ ನಾನು ಮಾಡ್ತೀವ್ರಿ ಬೇಗ ಸಿಗುತ್ರಿ ಇಲ್ಲ ಅಂದ್ರೆ ಅದು ಬೇರೇವ್ರಿಗೆ ಹೋಗ್ಬೋದ್ರಿ ಅಲ್ಲರಿ ಈಗ ನೀವೂ ಈಗ ಅದು ಅದನ್ನೇ ರೀ ಕೊಡಲೇ ಬೇಕಾಗ್ತದೆ ರೀ ಅಂದರೂ ಮನೆ ಮೇಲೆ ಜಾಬ್ ಡಿಪೆಂಡ್ ಆಗ್ತದೆ ರೀ ಎಕ್ಸ್ಪೀರಿಯೆನ್ಸ್ ಇದ್ರೆ ಎಕ್ಸ್ಪೀರಿಯೆನ್ಸು ತಗೊಳ್ತಿದ್ದೀವಿ ರೀ ಈಗ ನೀವು ಎಕ್ಸ್ಪೀರಿಯೆನ್ಸ್ ಇಲ್ಲ ಅನ್ನತ್ತೀರಿ ಈಗ ಸ್ಟಾರ್ಟ್ ಇದ್ರಂತಂದ್ರನೂ ಅಮೌಂಟ್ ಕೇಳ್ಳೇಬೇಕಾಗ್ತದೆ ರೀ ಸ್ಟಾರ್ಟ್ ಅಪ್ ಕಂಪನಿ ನಡೀತದೆ ರೀ ಓಕೆ ರೀ ನಮ್ಮ ಹತ್ರ ಕಂಪ್ನೀಸ್ ಅದಾವ ರೀ ಭಾಳಷ್ಟು ಕಂಪ್ನೀಸ್ ಅದಾವ ವೇಕೆನ್ಸಿಸ್ ಅದಾವ ರೀ ಮತ್ತು ಏನೋ ನೋಡಿ ಇದು ಮಾಡಿದರೆ ಒಂದು ಥರ್ಟಿ ಪರ್ಸೆಂಟವರೆಗೂ ಕೊಡ್ಬೇಕಾಗ್ತದೆ ಕೊಡಬೇಕೆ ಆಗ್ತದೆ ರೀ ಮತ್ತು ನೋಡಿರಿ ಫಿಫ್ಟೀನ್ ತೌಸಂಡ್ ಇರ್ತದೆ ನೋಡಿರಿ ಅಂದರೆ ಲಾಸ್ಟ್ ಫಿಫ್ಟೀನ್ ತೌಸಂಡ್ ಇಲ್ಲ ಈಗ ನೀವು ಥರ್ಟಿ ಪರ್ಸೆಂಟ್ ಅಂದ್ರಿ ಮತ್ತು ಕಡ್ಮೆ ಮಾಡೋಕ್ಕಾಗಲ್ಲ ರೀ ಫಿಫ್ಟೀನ್ ತೌಸಂಡ್ ಅಂದ್ರೆ ಫಿಫ್ಟೀನ್ ತೌಸಂಡೇ ಈಗ ನೀವು ಸಿ ಇದು ಕಟ್ಟಿದ್ದಿರಿ ಅಂತಂದ್ರೆ ಇದು ತಗೊಳ್ತಿತ್ತು ನಿಮ್ಗೆ ಭಾಳಷ್ಟು ಜಲ್ದಿ ಕೊಡಿಸ್ತೀವಂತ ರೀ ಮೇಯ್ನ್ ಅಮೌಂಟ್ ಮೇಲೆ ಡಿಪೆಂಡ್ ಅದಾ ರೀ ಅಂದ್ರೆ ನಾಳೆ ಅಮೌಂಟ್ ತಗೊಂಡು ಹಾಗೆ ಇಂಟರ್ವ್ಯೂಗೆ ರೆಡಿ ಆಗಿ ಬರ್ರಿ ಹಾಂ ನಾಳೆ ಹತ್ತು ಗಂಟೆಗೆ